ಹಲೋ ನೀತಾ ನಾನು ನಿಶ್ಮಿತಾ ಮಾತಾಡುದು ಗೊತ್ತಾಯಿತಾ ಹಾಂ ಹೌದು ಹೌದು ಹಾಂ ಯ ನಾನು ಸೌಖ್ಯ ನೀನು ಹೇಗಿದ್ದಿ ಆ ನನ್ನದು ತಂಗಿ ಹೌದು ನನ್ನದು ತಂಗಿಯದ್ದು ನೆಕ್ಸ್ಟ್ ವೀಕ್ ಮದುವೆ ನೆಕ್ಸ್ಟ್ ವೀಕ್ ಹೇಳಿದರೆ ಇಪ್ಪತ್ತ ಏಳು ಇಪ್ಪತ್ತೇಳು ತಾರೀಖಿಗೆ ಮದುವೆ ನೀನು ಬರಬೇಕಾಯಿತಾ ಮದುವೆಗೆ ನಮ್ಮದಿಲ್ಲೇ ಉಡುಪಿಯಲ್ಲಿ ಪಡುಬಿದ್ರಿಯಲ್ಲಿ ಹಾಂ ಹೌದು ಬಾ ಆಯಿತಾ ನಮ್ದಂದರೆ ನಿಮ್ಮ ನಮ್ಮದು ನೀನು ಹೇಳ್ತಿದ್ದೆಯೆಲ್ಲಾ ಮುಂಚೆ ನಮ್ಮದು ಈಚೆ ಸೈಡಿದು ಮದುವೆದು ಬಗ್ಗೆಯೆಲ್ಲಾ ನೋಡಲಿಕ್ಕುಂಟು ನಾನು ನೋಡಿರಲಿಲ್ಲ ಅಂತ ಅದಕ್ಕೆ ಹಾಗೆ ಫೋನ್ ಮಾಡಿದ್ದು ಬರಬೇಕು ಒಂದು ವಾರ ಮುಂಚೆಯೇ ಬರಬೇಕಾಯಿತಾ ಒಂದು ವಾರದಿಂದನೇ ನಮ್ಮ ಬೇರೆ ಬೇರೆ ಕಾರ್ಯಕ್ರಮಯೆಲ್ಲಾ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಒಂದು ವಾರ ಮುಂಚೆನೇ ಬರಬೇಕು ನಮ್ದು ಅಂತ ಹೇಳಿದರೆ ಒಂದು ವಾರ ಮುಂಚೆಯಿಂದಾನೇ ಎಲ್ಲ ಸ್ಟಾರ್ಟ್ ಆಗ್ತದೆ ಒಂದೊಂದು ಅಂತ ನಿಶ್ಚಿತಾರ್ಥ ಸಹ ಆಗಲಿಲ್ಲ ಅಂದರೆ ನಾಡಿದ್ದೇ ಎಂಗೇಜ್ಮೆಂಟ್ ಒಂದು ವಾರ ಮುಂಚೆ ನಿಶ್ಚಿತಾರ್ಥ ಆಗ್ತದೆ ಮತ್ತು ಎರಡು ದಿವಸ ಬಿಟ್ಟು ಬಳೆ ಶಾಸ್ತ್ರ ಉಂಟು ಅದು ನಮ್ಮದು ಇಲ್ಲಿ ಕಾ ಬಳೆ ಇಡುವವರೇ ಮನೆಗೆ ಬಂದು ಪೂಜೆ ಮಾಡಿ ಮದುಮಗಳಿಗೆ ಬಳೆಯೆಲ್ಲಾ ಇಡ್ತಾರೆ ಅದೆಲ್ಲ ನೋಡಲಿಕ್ಕೆ ತುಂಬ ಚಂದ ಇರ್ತದೆ ಹೌದು ಮತ್ತು ಮನೆಯವರಿಗೆಲ್ಲರಿಗೆ ಸಹ ಬಳೆ ಇಡ್ತಾರೆ ಹಾಗೆ ಬಳೆ ಶಾಸ್ತ್ರಯೆಲ್ಲಾ ಮಾಡಲಿಕ್ಕುಂಟು ಅಮೇಲೆ ಅದರ ನೆಕ್ಸ್ಟ್ ಡೇ ಹಳದಿ ಶಾಸ್ತ್ರ ಉಂಟು ಮಾ ಮಾರನೇ ದಿನ ಬಳೆ ಶಾಸ್ತ್ರದ್ದು ಮಾರನೇ ದಿನ ಹಳದಿ ಶಾಸ್ತ್ರ ಉಂಟು ಎಲ್ಲ ಸಹ ಮದುಮಗಳಿಗೆ ಹಳದಿ ಹಚ್ಚಿ ಮತ್ತು ಸ್ವಲ್ಪ ಈಗಿನದ್ದು ಹೇಗೆ ಗಮ್ಮತ್ತು ಮಾಡ್ತಾರಲ್ಲ ಎಲ್ಲಾ ಹಾಗೆಯೆಲ್ಲಾ ಮಾಡಲಿಕ್ಕುಂಟು ನೆಕ್ಸ್ಟ್ ಡೇ ಅದರದ್ದು ನೆಕ್ಸ್ಟ್ ಡೇ ಮೆಹೆಂದಿ ಶಾಸ್ತ್ರ ಉಂಟು ಮೆಹೆಂದಿ ಶಾಸ್ತ್ರ ರಾತ್ರಿಗೆ ಒಂದು ಏಳು ಗಂಟೆ ಆಚೆ ಸ್ಟಾರ್ಟ್ ಆಗ್ತದೆ ಹಾಗೆ ಅವತ್ತೆಂತ ಮಾಡ್ತೇವೆ ಹೇಳಿದರೆ ನಾವು ಹುಡುಗಿಯನ್ನು ಚಂದ ಮಾಡಿ ರೆಡಿ ಮಾಡಿ ಮೆಹೆಂದಿ ಶಾಸ್ತ್ರದ ದಿವಸ ದೇವರಿಗೆಲ್ಲ ಕೈ ಮುಗಿದು ತುಳಸಿ ಕಟ್ಟೆಯ ಎದುರು ಮೆಹೆಂದಿ ಅದೆ ಮದರಂಗಿ ಇಡುವ ಕಾ ಶಾಸ್ತ್ರವನ್ನು ಮಾಡ್ತೇವೆ ಕೈಗೆ ವೀಳ್ಯದೆಲೆ ಅಂದರೆ ನಾವು ಮದರಂಗಿ ಹೇಳಿದರೆ ಪೇಟೆಯಿಂದ ತಂದು ಅದು ಕೋನಿದೆಲ್ಲ ಬರ್ತದಲ್ಲ ಅದು ಮದರಂಗಿ ಅಲ್ಲ ನಾವೇ ಹೋಗಿ ಮದರಂಗಿ ಗಿಡದ್ದು ಸೊಪ್ಪು ಸಿಗ್ತದಲ್ಲಾ ಅದನ್ನು ತಂದು ಅರೆದು ಅದನ್ನು ನಾವು ಶಾಸ್ತ್ರಕ್ಕೆ ಕೈಗೆ ನಮ್ಮದು ವೀಳ್ಯದೆಲೆ ಇಟ್ಟು ಎಲ್ಲರು ಸಹ ಮನೆಯಲ್ಲಿ ಬಂದವರು ನೆಂಟರು ಬಂದವರು ಎಲ್ಲರು ಸಹ ಅವರಿಗೆ ಮದರಂಗಿ ಇಡ್ತಾರೆ ಹಾಗೆ ಮದರಂಗಿ ಶಾಸ್ತ್ರ ಉಂಟು ಆಮೇಲೆ ಹಾಂ ಹೌದು ಅಷ್ಟೆಲ್ಲಾ ಉಂಟು ಆಮೇಲೆ ಊಟ ಸಹ ಉಂಟು ಅಮೇಲೆ ನೆಕ್ಸ್ಟ್ ಅದಾದಮೇಲೆ ಎಲ್ಲಾ ಕಾರ್ಯಕ್ರಮ ಮುಗಿದಮೇಲೆ ಲಾಸ್ಟ್ಗೆ ಡ್ಯಾನ್ಸ್ಯೆಲ್ಲಾ ಇರ್ತದೆ ಅದು ಸಹ ನೋಡಲಿಕ್ಕೆ ತುಂಬಾ ಗಮ್ಮತ್ತೆಲ್ಲಾ ಆಗ್ತದೆ ಡಾನ್ಸ್ ಬಂದವರೆಲ್ಲಾ ಒಟ್ಟು ಸೇರಿ ಡ್ಯಾನ್ಸ್ಯೆಲ್ಲಾ ಮಾಡ್ತಾರೆ ಮತ್ತು ಬೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಎಂತ ಸಹ ಇಲ್ಲ ಕಾರ್ಯಕ್ರಮ ಅದರ ನೆಕ್ಸ್ಟ್ ಡೇ ಮದುವೆ ಅದಕ್ಕೆ ಸಹ ಹಾಗೆ ಅದು ಬೆಳಗ್ಗೆ ಬೇಗ ರೆಡಿ ಆಹಬೇಕಾಗ್ತದೆ ಬೆಳಗ್ಗೆ ಮನೆಯಲ್ಲಿ ಮುಹೂರ್ತದ್ದು ಶಾಸ್ತ್ರ ಇರ್ತದೆ ಮದುಮಗಳಿಗೆ ಜೆಲ್ಲಿಯೆಲ್ಲಾ ಹಾಕಿದಮೇಲೆ ಮುಹೂರ್ತದ್ದು ಶಾಸ್ತ್ರ ಮಾಡ್ತಾರೆ ಅದು ಸಹ ತುಳಸಿಕಟ್ಟೆ ಎದುರುಗಡೆ ಕೂತ್ಕೊಳಿಸಿ ಶೇಷ ಹಾಕ್ತಾರೆ ನಮ್ಮದು ಅಕ್ಕಿದ್ದುಂಟಲ್ಲಾ ಅದೊಂದು ಕ್ರಮ ನಮ್ಮದರಲ್ಲಿ ಆ ಅಕ್ಕಿಯಲ್ಲಿ ತಲೆಗೆ ಶೇಷ ಹಾಕುದು ಅದೆಲ್ಲ ಕಾರ್ಯಕ್ರಮ ಉಂಟು ಆಮೇಲೆ ಹೋಲಲ್ಲಿ ಮದುವೆ ಅದು ಹನ್ನೆರಡು ಮೂವತ್ತಕ್ಕೆ ಹಾಕಿದ್ದಾರೆ ಧಾರೆಯದ್ದು ಟೈಮ್ ಕನ್ಯಾದಾನದ್ದು ಟೈಮ್ ಹನ್ನೆರಡು ಮೂವತ್ತಕ್ಕೆ ಹಾಕಿದ್ದಾರೆ ಹಾಗೆ ನಾವಿಲ್ಲಿಂದ ಒಂದು ಒಂಬತ್ತು ಗಂಟೆಗೆ ಹೊರಡಬೇಕಾಗ್ತದೆ ಯಾಕಂದರೆ ಅಲ್ಲಿ ಹುಡುಗನ ಕಡೆಯವರು ಧಾರೆ ಸೀರೆ ಕೊಡ್ತಾರೆ ಆ ಸೀರೆಯನ್ನು ಮದುಮಗಳಲ್ಲಿ ಉಡ್ಬೇಕು ಆಮೇಲೆ ಹಾಗಾಗಿ ಅದೆಲ್ಲಾ ಟೈಮ್ ಹೋಗ್ತದಲ್ಲ ತುಂಬಾ ಹಾಗಾಗಿ ಬೇಗ ಹೊರಡಬೇಕಾಗ್ತದೆ ಹೋಗಲಿಕ್ಕೆ ಸಹ ಸ್ವಲ್ಪ ದೂರ ಉಂಟು ಹೋಲಿಗೆ ಹಾಗಾಗಿ ಬೇಗ ಹೊರಡ್ಬೇಕಾಗ್ತದೆ ಅದಕ್ಕೆ ನೀನು ಒಂದು ವಾರ ಮುಂಚೆನೆ ಬಾ ಒಂದು ವಾರ ಮುಂಚೆ ಬಂದು ಇಲ್ಲೇ ಇದ್ದರೆ ಎಲ್ಲಾ ಕಾರ್ಯಕ್ರಮ ಬಳೆ ಶಾಸ್ತ್ರ ಹಳದಿ ಶಾಸ್ತ್ರ ನಿಶ್ಚಿತಾರ್ಥ ಮದರಂಗಿ ಶಾಸ್ತ್ರ ಮತ್ತು ಬೆಳಗ್ಗೆದು ಮುಹೂರ್ತ ಶಾಸ್ತ್ರ ಎಲ್ಲಾ ಶಾಸ್ತ್ರ ಸಹ ನೀನು ನೋಡ್ಬೋದು ಆ ಹೌದು ಆಚೆಯೆಲ್ಲಾ ಇರುದಿಲ್ಲಲ್ಲಾ ಆ ಹಾಂ ಹೌದು ಅದೇ ಮತ್ತು ಮನೆಯಲ್ಲಿಯೆಲ್ಲಾ ಕ್ರಮಯೆಲ್ಲಾ ಕಡಿಮೆಯಲ್ಲಾ ನಿಮ್ಮಾಚೆ ಹಾಂ ಹಾಂ ಹಾಗೆ

ಆಯಿತು ಇಪ್ಪತ್ತೇಳಕ್ಕೆ ಮದುವೆ ಒಂದು ವಾರ ಮುಂಚೆಯಿಂದನೇ ಇಪ್ಪತ್ತಾರೀಖಿಂದನೇ ಎಲ್ಲಾ ಕಾರ್ಯಕ್ರಮ ಸ್ಟಾರ್ಟಾಗ್ತದೆ ಬರಬೇಕಾಯ್ತಾ ಮನೆಯವ್ರನ್ನು ಸಹ ಎಲ್ಲಾರನ್ನು ಸಹ ಕರ್ಕೊಂಡು ಬಾ ಆಯಿತಾ ಆಯ್ತು ಆಯಿತು ಸರಿ ಹಾಂ ಆಯಿತಾ ಓಕೆ ಸರಿ ಹಾಂ ಬಾಯ್ ಹಾಂ